ನಮ್ಮ ತೋಟದಲ್ಲಿ ಹಲವಾರು ಭಿತ್ತಿಗಳನ್ನು ಕ್ರಿಮಿ ಕೀಟಗಳು ಬರುತ್ತವೆ ಮತ್ತು ಅವುಗಳನ್ನು ನಾವು ಎದುರಿಸ್ಬೇಕಾಗುತ್ತೆ ಮತ್ತು ಹಲವಾರು ರೀತಿಯಲ್ಲಿ ನಾವು ತೋಟದಲ್ಲಿ ಬಾಳೆ ಹಣ್ಣಾಗಲಿ ಬಾಳೆ ಹಣ್ಣು ದಾಳಿಂಬೆ ಹಣ್ಣು ಎಲ್ಲ ಬೆಳೀತಿದ್ವಿ ಮತ್ತು ಕ್ರಿಮಿ ಕೀಟಗಳು ಜಗ್ಗು ಬರುತ್ತಿದ್ದವು ಮತ್ತೆ ಬಾಳೆ ಹಣ್ಣು ಮಾಡುವುದರಿಂದ ಆನೆ ಬರ್ತಿದ್ದೊ ಮತ್ತೆ ಹಿಂದುಗಡೆಗೆ ಕರಡಿ ಸಂತೇನು ಬರುತ್ತಿದ್ದವು ಮತ್ತೆ ಅವನನ್ನು ಓಡಿಸ್ಬೇಕಾಗುತ್ತಿತ್ತು ಮತ್ತು ಹಲವಾರು ರೀತಿಯಲ್ಲಿ ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ ತೋಟಗಳನ್ನು ಮಾಡಿದ್ದು ಮಾಡಿದ್ದು ಮಾಡಿ ಮೇಲಿಂದ ಅಲ್ಲೇ ಮೇಲೆ ಅದರ ಕಡೆಗೆ ಗಮನವನ್ನು ಹರಿಸ್ಬೇಕಾಗುತ್ತೆ ಮತ್ತು ಅದರ ಅದರ ಮುಂಜಾಗ್ರತೆಯನ್ನು ನೋಡ್ಕೊಳ್ಳಬೇಕಾಗುತ್ತೆ ಮತ್ತು ಅದಕ್ಕೆ ಗೊಬ್ಬರಗಳನ್ನು ಹಾಕುವುದು ಹಾಕೋದು ಮತ್ತು ಕ್ರಿಮಿ ಕೀಟಗಳನ್ನು ಎದುರಿಸ್ಬೇಕಾಗುತ್ತೆ ಸೊಳ್ಳೆಗಳಿಂದ ನಮಗೆ ಕಚ್ಚಿದರ ಮೂಲಕ ನಮಗೆ ರೋಗಗಳು ಉಂಟಾಗುತ್ತದೆ ಮತ್ತೆ ಅದರಿಂದ ನಮಗೆ ದುರುಪ್ ದುರುಪಯೋಗವೂ ಆಗುತ್ತೆ ಮತ್ತು ನಾವು ಅನಾರೋಗ್ಯದಿಂದ ಬಳಲುತ್ತೇವೆ ಮತ್ತು ಹುಳಗಳು ಬಂದಾಗ ನಾವು ಅವನ್ನ ಅವನ ಗೊಬ್ಬರಗಳಲ್ಲಿ ಹುಳಗಳು ಬರುತ್ತೆ ಬಿಡು ಅವು ಗೊಬ್ ಗೊಬ್ಬರವನ್ನು ಗೊಬ್ಬರವನ್ನು ಇದು ರಾಸಾಯನಿಕ ಗೊಬ್ಬರಗಳಲ್ಲಿ ಬಿಡುತ್ತಾರೆ ಹುಳುಗಳನ್ನು ಮತ್ತು ಅವು ಗೊಬ್ರಗಳು ತಂದಾಗ ನಾವು ಗಿಡಕ್ಕೆ ಹಾಕಿದಾಗ ಹುಳುಗಳು ಇರ್ತವೆ ಅವು ಕಚ್ಚ ಕಚ್ಚಿದ್ದಾರೆಂದರೆ ನಮಗೆ ತೊಂದರೆ ಆಗುತ್ತೆ ಒಂದು ಅವನ್ನು ಸಾಯಿಸ್ಬೋದಾಗುತ್ತೆ ಮತ್ತು ನಾವು ಎದುರು ಎದ್ರು ಎದು ಎದ್ರಿಸ್ಬೇಕಾಗುತ್ತೆ ಅವನ್ನು ಮತ್ತು ನಮ್ಮ ತೋಟದಲ್ಲಿ ಹಲವಾರು ರೀತಿಲಿ ಹೂ ಹೂವು ಹೂ ಹೂ ಹಾಕಿ ಒಂದು ಮೇಲೆ ಅದನ್ನು ಹೂಗಳಿಂದ ನಾವು ಕಟ್ಟಿ ಮಾರಬೇಕಾಗುತ್ತೆ ಕಟ್ಟಿ ಕಟ್ಟಿ ಮಾರಿಂದನೆಂದ್ರೆ ನಮಗೆ ಉಪಯೋಗವೂ ಆಗುತ್ತೆ ಮತ್ತು ಹೂ ಕಟ್ಟಿ ದೇವರಿಗೆ ಮೂಡ್ಸೋಕ್ಕೂ ಉಪಯೋಗವಾಗುತ್ತೆ ಮತ್ತು ಸೇವಂತಿ ಹೂವು ನಾನಾ ಥರ ಹೂವುಗಳನ್ನು ಬೆಳೆದು ಎಲ್ಲ ಎಲ್ಲ ರೀತಿಯ ತೋಟಗಾರಿಕೆಗಳನ್ನು ಮಾಡಿ ಮಾ ಮಾಡುತ್ತೇನೆ ಮತ್ತು ತೋಟಗಳಿಂದ ಹಲವಾರು ರೀತಿಯಲ್ಲಿ ಉಪಯೋಗವಾಗುತ್ತೆ ತೋಟಗಳಲ್ಲಿ ನಾವು ಅದರಲ್ಲಿ ಬೆರೆ ಬೆರೆ ಬೆರಿತೀವಂದ್ಮೇಲೆ ತೋಟ ಗುಡ್ಡ ನೀವು ಹೋಕೆ ಆಗೋಲ್ಲ ಮತ್ತು ತೋಟಗಳಿಂದಲೂ ನಷ್ಟವೂ ಆಗ್ಬೋದು ಲಾಭವೂ ಆಗ್ಬೋದು ಒಂದ್ಸಲ ಲಾಭವೂ ಕೊಡ್ಬೋದು ನಷ್ಟವೂ ಕೊಡುತ್ತೆ ಮತ್ತು ಹಲವಾರು ರೀತಿಯಲ್ಲಿ ಕಾಣ್ಬೋದಾಗುತ್ತೆ ನಮ್ಮ ತೋಟದಲ್ಲಂದ್ರೆ ಬಾಳೆ ಹಣ್ಣು ಮಾಡೊ ಮಾಡ್ತೀವಿ ಬಾಳೆಹಣ್ಣು ಬೆಳಿತೀವಿ ಮತ್ತು ಹಿಂದುಗಡೆಗೆ ದಾಳಿಂಬೆ ಬೆಳಿತೀವಿ ಮತ್ತು ಇವು ಸೀಬೆಹಣ್ಣು ದ್ರಾಕ್ಷಿ ಮತ್ತು ಕುಂಬಳಕಾಯಿ ಹಾಗೂ ಕುಂಬಳಕಾಯಿ ಎಲ್ಲ ರೀತಿಯಿಂದ ಬೆಳಿತೀವಿ ಹೂವು ಹೂವು ಬೆಳಿತೀವಿ ಅಂದ್ಮೇಲೆ ಹೂವನ್ನು ಒಂದು ಮಾರು ಬೆಳೆದನೆಂದ್ರೆ ಅದಕ್ಕೆ ಲಾಭವೂ ಆಗುತ್ತೆ ಮತ್ತೆ ರೇಟ್ದ ಜಾಸ್ತಿ ರೇಟಲ್ಲೆ ಹೂ ಕೊಟ್ಟು ಬೆಳೆಸ್ಬೋದು ಹೂ ಕೊಟ್ಟು ಲಾಭವನ್ನು ಪಡ್ಕೊಳ್ಬೋದು ಮತ್ತು ಹೂಗಳಿಂದ ನಾವು ದೇವರಿಗೆ ಮುಡಿಸ್ತೀವಿ ನಾವು ಅಂದ್ಕೊಂಡಿದ್ದನ್ನ ಈಡೇರಿತಂದ್ರೆ ದೊಡ್ಡ ದೊಡ್ಡ ಹೂವಿನ ಹಾರಗಳನ್ನು ಮಾಡಿ ದೇವರಿಗೇನೊ ಹಾಕ್ತೀವಿ ಮತ್ತು ಹಿಂದುಗಡೆ ತೋಟಗಳಲ್ಲಿ ನಾವು ಕ್ರಿಮಿ ಕೀಟಗಳನ್ನು ಎದುರಿಸ್ಬೇಕಾಗುತ್ತೆ ಮತ್ತು ಕರಡಿ ಬರ್ತವೆ ನರಿ ಬರ್ತವೆ ಬೆಳಗ್ಗೆ ಹುಲಿ ಚಿರತೆ ಜಿಂಕೆ ಆನೆ ಎಲ್ಲ ಬರ್ತವೆ ಅವನ್ನೆಲ್ಲನೂ ಎದುರಿಸ್ಬೇಕಾಗುತ್ತೆ ಹ್ಞೂ ಕ್ರಿಮಿ ಕೀಟಗಳಿಂದ ನಮಗೆ ಸೊಳ್ಳೆಯನ್ನು ಸೊಳ್ಳೆ ಕಚ್ಚಿದೆ ಅಂದರೆ ನಾನಾ ಥರ ರೋಗಗಳು ಉಂಟಾಗುತ್ತೆ ಅವುನ್ನ ನಾವು ಅದರಿಂದ ಎಲ್ಲನೂ ಎದುರಿಸ್ಬೇಕಾಗುತ್ತೆ ಮತ್ತೆ ಹಿಂದುಗಡೆಗೆ ತೋಟದಲ್ಲಿ ಹಲವಾರು ಹಲವಾರು ರೀತಿಗಳಲ್ಲಿ ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ ತೋಟವನ್ನು ಕಾಯಿ ಕಾಯಲು ಕಾಯಿ ಕಾಯಬೇಕಾಗುತ್ತೆ ಹಗಲು ರಾತ್ರಿ ನೀರನ್ನು ನೀರು ಬಿಡಬೇಕಾಗುತ್ತೆ ಮತ್ತು ಹಿಂದುಗಡೆಗೆ ಹಲವಾರು ರೀತಿಯಲ್ಲಿ ಮಾಡಬೇಕಾಗುತ್ತೆ ತೋಟಗಳಲ್ಲಿ ನಾವು ಬಾಳೆಯನ್ನು ದಾಳಿಂಬೆ ಅವನ್ನೆಲ್ಲನೂ ಬೆಳಿಬೇಕೆಂದರೆ ಕರಡಿಗಳು ಅವೆಲ್ಲ ಬಂದು ನುಗ್ಗಿತ್ತವೆ ಅವನ್ನು ಎದುರ್ಸ್ಬೇಕಾಗುತ್ತೆ ಅದನ್ನು ಕಾಪಾಡಬೇಕಾಗುತ್ತೆ ಮತ್ತು ಹಿಂದುಗಡೆಗೆ ನೀರು ಹೊಲಗದ್ದೆಗಳಿಗೆ ನೀರು ಬಿಡ್ಬೇಕಾಗು ಕರೆಂಟಿದ್ದಾಗ ನೀರು ಬಿಡ್ಬೇಕಾಗುತ್ತೆ ತೋಟಗಳಿಗೆ ತೋಟಗಳಲ್ಲಿ ನಮ್ಮ ನಮ್ಮ ಥರನೇ ಬೆಳೆಸಬೇಕಾಗುತ್ತೆ ತೋಟದಲ್ಲಿ ನಾವು ಚೆನ್ನಾಗಿ ಬೆಳೆ ಬಂದರೆ ನಮಗೆ ಲಾಭನೂ ಕೊಡುತ್ತದೆ ಅಲ್ಲಿ ಕ್ರಿಮಿ ಕೀಟಗಳು ಬಂದರೆ ಅದನ್ನು ಎದುರಿಸ್ಬೇಕಾಗುತ್ತದೆ ತೋಟಗಳಲ್ಲಿ ನಾವು ನೀರನ್ನು ಕಟ್ಟಬೇಕು ಗೊಬ್ಬರ ಹಾಕಬೇಕು ಎಣ್ಣೆ ಹೊಡಿಬೇಕು ಎಲ್ಲ ಥರದ ಕೆಲಸಗಳನ್ನು ಎದುರಿಸ್ಬೇಕಾಗುತ್ತೆ ದಣಿಬೇಕಾಗುತ್ತೆ ಮತ್ತೆ ಆಳುಗಳನ್ನು ಇಡಿಸಿ ಗೊಬ್ಬರ ಹಾಕ್ಸ್ಬೇಕು ಮತ್ತೆ ಅದರಿಂದ ನಮಗೆ ಉಪಯೋಗವಾಗುತ್ತೆ ಅಂದರೆ ಎಲ್ಲ ರೀತಿಯಲ್ಲಿ ಬೆಳೆಸಬೇಕಾಗುತ್ತೆ ಮತ್ತು ಆಳ್ಗಳು ಕರ್ಕೊಂಡ್ಬರ್ಬೇಕು ಆಳ್ಗಳನ್ನ ಕಳೆವು ಕಳೆನಾಶಕ ಎಣ್ಣೆ ಅವೆಲ್ಲ ಹೊಡಿಬೇಕಾಗುತ್ತೆ ಮತ್ತೆ ದಾಳಿಂಬೆ ಅರಿಬೇಕು ಮತ್ತೆ ಬಾಳೆಹಣ್ಣು ಗೊನೆ ಕೊಯ್ ಕೊಯ್ಯಬೇಕು ಅವನ್ನು ಗಾಡಿ ಕರ್ಸ್ಬೇಕಾದ್ರೆ ಲೋಡ್ ಮಾಡಬೇಕು ಮತ್ತು ಬೇರೆಯವ್ರಿಗೂ ಮಾರಿ ಬರಬೇಕು ಮತ್ತೆ ಹಾಗೆಲ್ಲ ಇರ್ತವೆ ಮತ್ತು ಹ್ಞೂ ತೋಟಗಳಿಂದ ನಮಗೆ ತುಂಬ ಹೆಲ್ಪಾಗುತ್ತೆ ಲಾಭನೂ ಆಗ್ಬೋದು ನಷ್ಟನು ಆಗ್ಬೋದು ಬಾಳೆ ಬಾಳೆಹಣ್ಣು ದಾಳಿಂಬೆ ಹಣ್ಣು ಇವು ಲೋಡ್ಗಟ್ಟಲೆ ಹೋಗೋದಿದ್ದರೆ ನಮಗೂ ರಿಟನ್ ಸಿಗುವುದು ಇರ್ಬೋದು ಮತ್ತು ಹಿಂದುಗಡೆಗೆ ಕಬ್ಬು ಬೆಳೀತಿದೆ ಕಬ್ಬು ಬ ಹಾಕಿದೆನೆಂದ್ರೆ ಅದ್ರಾಗ ಕರಡಿ ಆನೆ ಅವೆಲ್ಲ ಬರ್ತವೆ ಅವುನನ್ನು ನಾವು ಎದುರಿಸ್ಬೇಕಾಗುತ್ತೆ ಮತ್ತು ಹಿಂದುಗಡೆಗೆ ನಾನಾ ಥರದ ತೊಂದರೆಗಳನ್ನು ಎದುರಿಸ್ಬೇಕಾಗುತ್ತೆ ಮತ್ತು ಇದು ತೆಂಗಿನಕಾಯಿ ಮರಗಳನ್ನೂ ತೋಟಗಾರಿಕೆ ಥರ ಬೆಳೆಸ್ತೀವಿ ಒಂದು ತೆಂಗಿನಕಾಯಿ ಬೆಲೆ ಎಷ್ಟಿರುತ್ತೆ ಅಂದರೆ ಇಪ್ಪತ್ತ ಮೂವತ್ತು ನಾನು ಮೂವತ್ತೈದು ಎಂಟು ಹಾಗಿರುತ್ತೆ ಹಂಗೆ ಬೆಳೆಸಿದ್ದಂದ್ರೂ ಅದರಿಂದಲೂ ಲಾಭನೂ ಇರುತ್ತೆ ನಷ್ಟವೂ ಇರುತ್ತೆ ಕುಡಿಯೋಕ್ಕುನೂ ಎಲ್ಪಾಗುತ್ತೆ ಎಳ್ಗೈ ನೀರಂತಲೂ ಕುಡಿತೀವಿ ಅದು ನಮ್ಮ ಹೊಟ್ಟೆಗೆ ತಂಪನ್ನು ಕೊಡುತ್ತೆ ಆರೋಗ್ಯಕ್ಕೂ ಒಳ್ಳೇದು ಆಗುತ್ತೆ ಮತ್ತೆ ಹಿಂದುಗಡೆಗೆ ತೋಟವೂ ಮಾಡುದರಿಂದ ಒಳ್ಳೆ ಒಳ್ಳೆಯ ರೀತಿಯ ಉದ್ಯೋಗವೂ ಆಗುತ್ತೆ ಒಳ್ಳೆ ತೋಟವೂ ಆಗುತ್ತೆ ಮತ್ತು ಹಿಂದುಗಡೆಗೆ ಒಳ್ಳೊಳ್ಳೆ ತರಹದ ಹಣ್ಣು ಹಂಪಲುಗಳನ್ನು ಬೆಳೆದು ಮಾರಾಟ ಮಾಡಿದ್ದಂದ್ರೆ ಲಾಭವೂ ಸಿಗುತ್ತೆ ನಷ್ಟನು ಆಗುತ್ತೆ ಮತ್ತು ಒಂದು ಹಣ್ಣಿನ ಬೆಲೆ ಜಾಸ್ತಿ ರೇಟಲ್ಲಿ ಹೋದರಂದ್ರೆ ಲಾಭವೂ ಆಗುತ್ತೆ ಮುಂದೆ ಕಷ್ಟ ನಷ್ಟವೂ ಆಗ್ಬೋದು ಮತ್ತು ಅಲ್ಲಿ ನಮ್ಮ ತೋಟದಲ್ಲಿ ಹಲವಾರು ಹಲವಾರು ರೀತಿಯಲ್ಲಿ ಬೆಳಿತೀವಿ ಜ ಒಂದು ಬಾಳೆಹಣ್ಣಾಗ್ಲಿ ದಾಳಿಂಬೆ ಹಣ್ಣಾಗಲಿ ಮತ್ತು ಟ ಇದು ಟಮಟೋ ಹಣ್ಣು ಬೆಳೆದೆನೆಂದ್ರೆ ಮತ್ತು ಕ್ರಿಮಿ ಕೀಟಗಳು ಅವುಗಳ ಹಾವಳಿ ಜಾಸ್ತಿ ಆಗುತ್ತೆ ಅದರಿಂದ ಗಿಡಗಳು ನಶಿಸಿ ಹೋಗುತ್ತವೆ ನಶಿಸಿ ಹೋ ನಷ್ಟವೂ ಆಗುತ್ತೆ ಲಾಭವೂ ಆಗುತ್ತೆ ಮತ್ತು ಗಿಡ ಬತ್ತಿ ಹೋದ ದಿನ ಬತ್ತಿ ಹೋದೆನೆಂದ್ರೆ ನೀರೂ ಕಟ್ಟಬೇಕು ಮತ್ತು ನೀರು ಎಲ್ಲಿ ಹೊಡಿಬೇಕು ಎಲ್ಲ ರೀತಿಯಲ್ಲಿ ತೋಟಗಳನ್ನು ಬೆಳೆಸಬೇಕಂದ್ರೆ ಎಲ್ಲ ರೀತಿಯಲ್ಲಿ ಎಣ್ಣೆ ಗೊಬ್ಬರ ಎಲ್ಲ ರೀತಿ ಇರಬೇಕಾಗುತ್ತೆ ಹಲವಾರು ರೀತಿಯಲ್ಲಿ ಕಾಣ್ತೀವಿ ಮತ್ತೆ ಒಂದು ತೋಟದಲ್ಲಿ ನಾವು ಮಾಡಬೇಕಾದ ಕೆಲಸ ಅಂದರೆ ನೀಯತ್ತಾಗಿ ನಾವು ಕೆಲಸ ಮಾಡಿದನೆಂದ್ರೆ ಅವಕ್ಕೆ ಸರಿಯಾದ ಪೌಷ್ಟಿಕಾಂಶಗಳು ಹಾಕದಿದ್ದರೆ ಅದು ಸರಿಯಾದ ಬೆಳೆಯನ್ನು ಕೊಡುವುದಿಲ್ಲ ಸರಿಯಾದ ರೀತಿಯಲ್ಲಿ ಬೆಳವಣಿಗೆಯೂ ಆಗುವುದಿಲ್ಲ ಮತ್ತೆ ಲಾಭವೂ ಆಗುತ್ತೆ ಇಲ್ಲ ನಷ್ಟನೂ ಆಗುತ್ತೆ ನಾವು ಸರಿಯಾದ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿದರೆ ಅದು ನಮಗೆ ಪ್ರತಿಫಲವೂ ಕೊಡುತ್ತೆ ಮತ್ತು ಅದು ನಾವು ಬೆಳೆಸಿದಂತೆ ಅವು ಬೆಳಿತವೆ ನಾವೇ ಸರಿಯಾಗಿ ರೀತಿಯಲ್ಲಿ ನೋಡಿಕೊಂಡಿಲ್ಲ ಅಂದರೆ ಹೂವು ಸರಿಯಾಗಿ ಬೆಳೆಯುವುದಿಲ್ಲ ಮತ್ತು ನಾವು ದಿನಾ ಹೊಲಕ್ಕೋಗಿ ನೀರು ಬಿಡೋದು ನೀರು ಕಟ್ಟೋದು ಮತ್ತು ಆ ಬಾಳೆಹಣ್ಣು ಹೆಂಗೆ ಬಿಡ್ತವೆ ಹೆಂಗಿಲ್ಲ ನಾನು ಬಾಳೆ ಗೊನೆಯಲ್ಲಿ ಬಿಡೋದು ದಾಳಿಂಬೆ ಹೆಂಗದಾವು ದಾಳಿಂಬೆಗೆ ಗಿಳಿ ಕಾಟ ಗಿಳಿ ಜಗ್ಗು ಬಂದು ಕುಕ್ಕಿ ಕುಕ್ಕಿ ಅವ್ನೆಲ್ಲ ಹಾಳು ಮಾಡ್ತವೆ ಅವು ಅದರಿಂದ ನಮ್ಮ ರಕ್ಷಣೆ ಮಾಡಬೇಕಾಗುತ್ತೆ ತೋಟವನ್ನು ಮತ್ತು ಇದು ತೋಟದಲ್ಲಿ ಹಲವಾರು ಹೂ ಹೂವು ಹೂ ಸುದ್ದಿನ ಆ ಹೂವು ಆಗಾಗ ಕಾಲ ತಕ್ಕಂತೆ ಆ ಹೂವು ಬಿಡುತ್ತವೆ ಹೂವು ಅದರಿಂದ ನಮಗೂ ಎಲ್ಪುನು ಆಗುತ್ತೆ ದೇವ್ರಿಗೆ ಇಡಿಸ್ಬೋದು ನಮ್ಮ ಮನೆಯಲ್ಲಿ ಕಾರ್ಯಕ್ರಮಗಳು ಬಂದಾಗ ಅವು ಅದಕ್ಕೂ ಉಪಯೋಗಿಸ್ಬೋದು ಪ್ರತಿಯೊಂದಕ್ಕೂ ಉಪಯೋಗ ಆಗುತ್ತೆ ಹೂವು ಹೂ ಇಲ್ಲದಿದ್ದರೆ ಎನ್ನಿಗೆ ಅಲಂಕಾರವೇ ಇಲ್ಲ ಅನ್ಸ್ತು ಅಂತ ಹೇಳ್ತಾರೆ ಒಂದು ತೋಟದಲ್ಲಿ ಹಲವಾರು ರೀತಿಯಲ್ಲಿ ಬೆಳೆಯನ್ನು ಬೆಳೆಯಬೋದು ತೋಟಗಾರಿಕೆಯನ್ನು ಮಾಡಬೋದು ಮತ್ತೆ ನಾವು ಹೇಗೆ ತೋಟಗಾರಿಕೆಯನ್ನು ನೋಡಿಕೊಂಡು ಹೋಗುತ್ತೀವಿ ಆ ಥರ ಬೆಳೆಯುತ್ತೆ ತೋಟದಲ್ಲಿ ನಮಗೆ ಪ್ರತಿಫಲವೂ ಕೊಡ್ಬೋದು ಪ್ರತಿ ಕಲ್ಲು ಪ್ರತಿ ಫಲಿಸ್ದೆ ಇರ್ಬೋದು ಮತ್ತು ಮುಂದುಗಡೆಗೆ ನಾವು ಎಲ್ಲ ರೀತಿಯಲ್ಲಿ ಬೆಳೆಯಬೇಕಾಗುತ್ತೆ ದಾಳಿಂಬೆ ಸೀಬೆಹಣ್ಣು ಪೇರಳೆಹಣ್ಣು ಕಬ್ಬು ಎಲ್ಲ ರೀತಿಯ ತೋಟಗಾರಿಕೆಯನ್ನು ಮಾಡ್ಬೋದಾಗುತ್ತೆ ಮಾಡಿದ್ಮೇಲೆ ಮತ್ತು ಹಿಂದುಗಡೆ ಅದರಿಂದ ನಷ್ಟವೂ ಆಗ್ಬೋದು ಲಾಭವೂ ಆಗ್ಬೋದು ಅದರಿಂದ ನಾವು ಮುಂದೆ ಬರ್ಬೋದು ಅಲ್ಲೇ ಇರ್ಬೋದು ಕ್ರಿಮಿ ಕೀಟಗಳನ್ನು ಜಾಸ್ತಿ ಎದುರಿಸ್ಬೇಕಾಗುತ್ತೆ ತೋಟಗಾರಿಕೆಯಲ್ಲಿ ತೋಟವನ್ನು ಮಾಡಬೇಕಾದ್ರೆ ಎಲ್ಲ ರೀತಿಯ ಎಲ್ಲ ರೀತಿಯಲ್ಲಿ ಕ್ರಿಮಿ ಕೀಟಗಳನ್ನು ಎದುರಿಸ್ಬೇಕಾಗುತ್ತೆ ಇಲ್ಲಿ ಏನು ಧೈರ್ಯ ಹೊಂದಿದ್ದರೆ ತೋಟಗಾರಿಕೆಯನ್ನು ಮಾಡಬಹುದು ಮತ್ತು ಎಲ್ಲ ರೀತಿಯಲ್ಲಿ ಸಾಲ ಸಂಕ್ಟನು ಆಗ್ಬೋದು ಆವ ನಾವೊಬ್ಬರು ಲಾಭಕ್ಕೆ ನಷ್ಟವೂ ಆಗ್ಬೋದು ನಷ್ಟ ಆದೆನೆಂದ್ರೆ ಕೈಯ್ಯಿಂದ ಆಯ್ಕೆ ಮಾಡಬೇಕು ಇಲ್ಲ ಸಾಲ ಸಂಕ್ಟಿ ಮಾಡಿ ತೋಟಗಾರಿಕೆಯನ್ನು ಮಾಡಬೇಕಾಗುತ್ತೆ